ಸಂಗೀತ ಅನ್ನೋದು ಒಂದು ಕಲೆ ಇದರಲ್ಲಿ ರಾಗ ತಾಳ ಶ್ರುತಿ ಲಯ ಗತಿ ಇವೆಲ್ಲವೂ ತುಂಬ ಮುಖ್ಯ ಆಗುತ್ತೆ ಇದಿಲ್ಲದಿದ್ದರೆ ಹಾಡುಗಾರರಿಗೆ ಹಾಡು ಹೇಳೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಶ್ರುತಿ ಪೆಟ್ಟಿಗೆ ಇಟ್ಕೊಂಡು ಸಂಗೀತವನ್ನು ಅಭ್ಯಾಸ ಮಾಡಿದರೆ ತುಂಬ ಒಳ್ಳೆಯದು ಗತಿ ಲಯ ತಾಳ ಇವುಗಳನ್ನ ಪ್ರತಿ ನಿತ್ಯ ಸಾಹಿತ್ಯದ ಜೊತೆಗೆ ಅಭ್ಯಾಸ ಮಾಡೋದರಿಂದ ತುಂಬ ಸುಲಭವಾಗಿ ಸಂಗೀತಗಾರರು ಸಂಗೀತ ಅಭ್ಯಾಸವನ್ನು ಮಾಡಬಹುದು ತಾಳವನ್ನು ಪ್ರತಿ ನಿತ್ಯ ಬೆಳಿಗ್ಗೆ ಅಥವಾ ಸಂಜೆ ಹಾಕಿಕೊಂಡು ಸ್ವರದಲ್ಲಿ ಮೊದಲು ಅಭ್ಯಾಸ ಮಾಡಬೇಕು ನಂತರ ಅದು ಪರ್ಫೆಕ್ಟ್ ಆದರೆ ಮಾತ್ರ ಸಾಹಿತ್ಯಕ್ಕೆ ಹೋಗ್ಬೇಕು ಆಮೇಲೆ ಅದನ್ನು ಪ್ರತಿ ನಿತ್ಯ ಅಭ್ಯಾಸ ಮಾಡುವಾಗ ಶ್ರುತಿಯ ಜೊತೆಗೆ ಲಯ ತಾಳ ಎಲ್ಲವೂ ಗತಿಯಲ್ಲಿ ಇದೆಯಾ ಅಂತ ತಿಳಿದುಕೊಂಡು ಆ ನಂತರ ಅದನ್ನು ಅಭ್ಯಾಸ ಮಾಡಬೇಕು ತಾಳದಲ್ಲಿ ಅಭ್ಯಾಸ ಮಾಡೋದರಿಂದ ಸಂಗೀತದ ಸ್ವರಗಳು ಸಾಹಿತ್ಯ ಎಲ್ಲವೂ ಸರಿಯಾಗಿ ಕೂರುತ್ತದೆ ಇದರಿಂದ ಹಾಡನ್ನು ಸಹ ನಾವು ಸುಲಭವಾಗಿ ಮಧುರವಾಗಿ ಹಾಡಬಹುದು